ಹಲೋ ಹಾಂ ಗೋವಿಂದಮ್ಮ ಹಾಂ ಗೋವಿಂದಮ್ಮ ಅವರಾ ಹಾಂ ನಮಸ್ತೆ ಮೇಡಮ್ ಮೇಡಮ್ ನಾನು ಬಾರ್ಬರ್ ಶಾಪ್ ಒಂದು ಓಪನ್ ಮಾಡ್ತಿದ್ದೀನಿ ಹಾಂ ಮೇಡಮ್ ನನ್ನದು ನಮ್ಮ ಹೆಸರು ಶಿವ್ ಕುಮಾರ್ ಅಂತ ಮೇಡಮ್ ನಮ್ಮ ಹತ್ತಿರ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ ಎಲ್ಲ ಎಕ್ಸ್ಪೀರಿಯನ್ಸ್ ಲೆಟರ್ಸ್ ಇದೆ ನಮಗೆ ಒಂದು ಹತ್ತು ಲಕ್ಷ ಲೋನ್ ಬೇಕು ಮೇಡಮ್ ಬಿಸಿನೆಸ್ ಲೋನು ಮೇಡಮ್ ಇಲ್ಲ ಮೇಡಮ್ ಇದೇ ಫಸ್ಟ್ ಟೈಮು ಹಾಂ ನಿಮ್ಮಲ್ಲಿ ಅಕೌಂಟ್ ಮಾಡ್ಸಿದ್ದೀನಿ ಮೇಡಮ್ ಯಸ್ ಮೇಡಮ್ ಇದೆ ಮೇಡಮ್ ನಿಮ್ಮ ಬ್ಯಾಂಕಲ್ಲಿ ನಮ್ದು ಅಕೌಂಟ್ ಇದೆ ಮೇಡಮ್ ಸೂಪ್ಪರ್ ಆಗಿದೆ ಮೇಡಮ್ ಹಾಂ ಮೇಡಮ್ ಬಾರ್ಬರ್ದು ಬಾರ್ಬರ್ ಶಾಪ್ ಅಂದರೆ ಸಲೂನ್ ಒಂದು ಹೈಟೆಕ್ ಆಗಿ ಕೋಲಾರಲ್ಲಿ ಮಾಡೋಣ ಅಂತ ಪ್ಲಾನ್ ಹಾಕಿದ್ದೀವಿ ಇದಿಕ್ಕೆ ನಿಮ್ಮ ಒಂದು ಪ್ರೋತ್ಸಾಹ ಬೇಕು ಮೇಡಮ್ ಎಲ್ಲಾ ಹಾಕಿದ್ದೀನಿ ಮೇಡಮ್ ಹಾಂ ಮೇಡಮ್

ಮೇಡಮ್ ಜಮೀನು ಇಲ್ಲಿ ಟಮಕ ಟಮಕ ಬ್ರಿಡ್ಜ್ ಪಕ್ಕದಲ್ಲಿ ಫಾರ್ಟಿ ಥರ್ಟಿ ಸೈಟ್ ಇದೆ ಮೇಡಮ್ ಇದೆ ಮೇಡಮ್ ಸೈಟ್ ಇದೆ ಮೇಡಮ್ ಜಮೀನು ಇಲ್ಲ ಸೈಟ್ ಇದೆ ಮೇಡಮ್ ನಮ್ಮ ತಂದೆಗೆ ನಾನು ಒಬ್ಬನೇ ಮಗ ಮೇಡಮ್ ಇಲ್ಲ ಮೇಡಮ್ ಯಾರು ಇಲ್ಲ ಮೇಡಮ್ ಮ್ಯಾಮ್ ಶೂ ಶೂರಿಟಿ ನಿಮಗೆ ಅಂದರೆ ಮ್ಯಾಮ್ ರಿಲೇಶನ್ಸೆ ಪರವಾಗಿಲ್ವಾ ಇಲ್ಲ ಬೇರೆ ಯಾರಾದರೂ ಬೇಕಾ ಮೇಡಮ್

ಅವ್ರದ್ದೂ ಅಕೌಂಟ್ ಇರಬೇಕಾ ಮೇಡಮ್ ಹಾಂ ಮೇಡಮ್ ಮೇಡಮ್ ನಮ್ಮ ಸ್ನೇಹಿತರದು ನಮ್ಮ ಸ್ನೇಹಿತರದು ನಮ್ಮ ನಮ್ಮ ಸ್ನೇಹಿತರದು ನಿಮ್ಮ ಬ್ಯಾಂಕಲ್ಲಿ ಅಕೌಂಟ್ ಇದೆ ಮೇಡಮ್ ಕರ್ಕೊಂಬರ್ತೀನಿ ಅವ್ರನ್ನ

ಸರಿ ಮೇಡಮ್ ಸರಿ ಮೇಡಮ್ ನಾನು ಬ್ಯಾಂಕ್ ಓಕೆ ಮೇಡಮ್ ನಾನು ಬ್ಯಾಂಕ್ ಬಂದಾಗ ಮೀಟ್ ಆಗ್ತೀನಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ಹಾಂ ಮೇಡಮ್ ಸರಿ ಮೇಡಮ್ ಥ್ಯಾಂಕ್ ಯು ಮೇಡಮ್